ಸಿಮ್ಮಿ ಸಿಮ್ ಸ್ ನಾನು ನಾನು ಮೊದಲು ನಾನು ಯೂಸ್ ಮಾಡ್ತಿರೋದು ಏರ್ಟೆಲ್ ಸಿಮ್ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ದೆ ನಮ್ಮಮ್ಮನೂ ಏರ್ಟೆಲ್ಲೇ ಯೂಸ್ ಮಾಡಿ ಮೊದಲಿಗೆ ಫಸ್ಟಿಗೆ ನಮ್ಮ ನಮ್ಮ ಅಣ್ಣನೂ ಏರ್ಟೆಲ್ಲೇ ಯೂಸ್ ಮಾಡ್ತಿದ್ದರು ಈಗ ಜಿಯೋ ಅನ್ನು ಯೂಸ್ ಮಾಡ್ತಿದ್ದಾರೆ ನಮ್ಮ ಅಪ್ಪಾಜಿಯೂ ನಮ್ಮ ತಂದೆಯವರೂ ಕೂಡ ಜಿಯೋನ್ನೇ ಯೂಸ್ ಮಾಡ್ತಿದ್ದಾರೆ ಏರ್ಟೆಲ್ಲು ಏರ್ಟೆಲ್ಲೂ ಚೆನ್ನಾಗಿದೆ ಚೆನ್ನಾಗಿದೆ ಅದೂ ಅದರಲ್ಲಿ ಬಂದುಬಿಟ್ರೆ ಬಂದರೆ ನೆಟ್ವರ್ಕ್ ಯೂಸ್ ಆಗದಲ್ಲಿ ಎಲ್ಲಾದ್ರೂ ಹೋದರೆ ಬೇರೆ ಹತ್ರ ಹೋದ್ರೂ ನೆಟ್ವರ್ಕ್ ಸಿಗುತ್ತೆ ಯಾವುದೋ ಒಂದೊಂದು ಹತ್ರ ಹಳ್ಳಿಯಲ್ಲಿ ಸಿಗೋದಿಲ್ಲ ನೆಟ್ವರ್ಕು ಜಿಯೋ ಬಂದರೆ ಜಿಯೋನೂ ಅಷ್ಟೇ ಜಿಯೋನು ಅಷ್ಟೇ ಜಿಯೋ ಜಿಯೋ ಬೇರೆ ಜಿಯೋ ಬೇಗ ಸಿಗೋದಿಲ್ಲ ಬೇಗ ನೆಟ್ವರ್ಕ್ ಸಿಗೋದಿಲ್ಲ ಅದು ನಿಧಾನ ಆದ್ರು ಅದರಲ್ಲಿ ಒಂದು ವಿಶೇಷ ವಿಶೇಷತೆ ಫೋರ್ ಜಿ ಫೋರ್ ಜಿ ಬಿ ಫೋರ್ ಜಿ ಬಿ ಇರುವಂತಹ ಫೋನ್ಗಳು ಫೋನ್ಗಳಿಗೆ ಜಿಯೋ ಕಡೆಯಿಂದ ಅವನ ಮೊಬೈಲಲ್ಲಿನ ಡೇಟಾವು ಖಾ ಡೇಟ ಡೇಟ ಖಾಲಿಯಾದರೂ ಸಮೇತ ಮತ್ತೆ ಬರುವಂತಹ ಹೊಸ ಮತ್ತೆ ನೆಟ್ಟನ್ನು ಯೂಸ್ ಮಾಡೋಂತಹ ಹೊಸ ನಿಯಮವನ್ನು ತಂದಿದ್ದಾರೆ ತಂದಿದ್ದಾರೆ ಈ ಏರ್ಟೆಲ್ಲಲ್ಲು ಸಮೇತ ಅಷ್ಟೇ ಏರ್ಟೆಲಲ್ಲು ಸಮೇತ ಅಷ್ಟೇ ಅದರಲ್ಲೂ ಸಮೇತ ಯಾವುದೋ ಒಂದು ಪ್ಲೇಸ್ಟೋರಲ್ಲಿ ಹೋಗಿ ಒಂದು ಆ್ಯಪು ಡೌನ್ಲೋಡ್ ಮಾಡಿದರೆ ನಿಮಗೆ ನೆಟ್ ಬರುತ್ತೆ ಅಂತ ಕೇಳ್ಪ ಕೇಳಿದ್ದೀನಿ ನಾನು ಬೇರೆ ಹತ್ರ ಅವ್ರು ಹೇಳಿದಾರೆ ಡೌನ್ಲೋಡ್ ಮಾಡಿದರೆ ಯೂಸ್ ಮಾಡ್ಬೋದು ನೀವು ಅಂತ ಹೇಳಿದಾರೆ ಅವರೂ ಸಮೇತ ಏರ್ಟೆಲ್ಲೇ ಅಂತೆ ಯೂಸ್ ಮಾಡು ಏರ್ಟೆಲೇ ಯೂಸ್ ಮಾಡ್ತಿರೋದು ಏರ್ಟೆಲೇ ಯೂಸ್ ಮಾಡ್ತಿರೋದಂತ ಹೇಳಿದರು ಹೇಳಿದರು ಮತ್ತು ಈ ಸಿಮ್ಮಲ್ಲಿ ನನಗೆ ನನಗೆ ಗೊತ್ತಿರೋಮಟ್ಟಿಗೆ ಏರ್ಟೆಲ್ಲು ಪರವಾಗಿಲ್ಲ ಚೆನ್ನಾಗಿದೆ ಅನ್ಸ್ ಅನ್ನಿಸುತ್ತದೆ

ಬೇರೆಯೂ ಬೇರೆಯೂ ಚೆನ್ನಾಗಿರಬಹ್ದು ಚೆನ್ನಾಗಿರ್ಬೋದು ಒ ಯೂಸ್ ಮಾಡಿರ್ಬೋ ಯೂಸ್ ಮಾಡಿ ಯೂಸ್ ಮಾಡಿ ಇರಬಹುದು ಚೆನ್ನಾಗಿರ್ಬಹುದು ಹಾಗೇ ಏರ್ಟೆಲಲ್ಲಿಯೂ ಏರ್ಟೆಲಲ್ಲಿಯೂ ಒಂದೊಂದು ಆ್ಯಪ್ಗಳಲ್ಲಿ ಒಂದೊಂದು ಏ ನೀವೇನಾದರೂ ಹೊಸ ಮೂವೀಸ್ ಅಂದರೆ ಸಿನಿಮಾಗಳು ನೋಡಬೇಕಂದ್ರೆ ಒಂದೊಂದು ಆ್ಯಪಲ್ಲಿ ಫ್ರೀ ಆಗಿ ನೋಡಬಹ್ದು ಹೇಗೆಂದರೆ ಒಂದೊಂದು ಆ್ಯಪಲ್ಲಿ ಬಂದು ಬಂದುಬಿಟ್ಟು ಇದು ಹಮೌಂಟ್ ಹಾಕ್ಸಬೇಕು ನೀವು ಈ ಈ ಹೊಸ ಮೂವಿ ಸಿನಿಮಾವನ್ನು ನೋಡಲು ಅಂತ ಕೇಳುತ್ತೆ ಒಂದು ಒಂದೊಂದರಲ್ಲಿ ಫ್ರೀಯಾಗಿ ಸಿಗುತ್ತೆ ಫ್ರೀಯಾಗಿ ಸಿಗುತ್ತೆ ಇ ಫ್ರೀಯಾಗಿ ಸಿಗುತ್ತೆ ಆ ತರಹ ಸ್ ಫೆಸಿಲಿಟೀಸು ಇಟ್ಟು ಇಟ್ಟಿದ್ದಾರೆ